ಫಸ್ಟ್ನಲ್ಲಿ ನನಗೆ ಅಡಿಗೆ ಮಾಡಕ್ಕೆ ಬತ್ತಾಯಿರಿಲ್ಲ ನಮ್ಮಅಮ್ಮ ಹೇಳ್ಕೊಡ್ತಾಯಿದ್ರು ಅವಾಗ ಏನು ಸಾಂಬಾರ್ ಮಾಡ್ತಾಯಿದ್ವಿ ಅನ್ನ ಮಾಡ್ತಾಯಿದ್ವಿ ಮುದ್ದೆ ಮಾಡಿದ್ವಿ ಇಲ್ಲಾಂತ ಬಸ್ಸಾರಂತ ಮತ್ತು ನಮ್ಮಅಮ್ಮ ಮಾಡ್ತಾ ನಮಗೆ ಭಯ ಬತ್ತಾಯಿತ್ತು ಅಡಿಗೆ ಮಾಡಕ್ಕೇ ಬತ್ತಾಯಿರಿಲ್ಲ ಎಲ್ಲಾವ್ರಿಗೆ ಕೇಳಿ ಮಾಡ್ತಾಯಿದ್ವಿ ಅಡಿಗೆ ಮಾಡಕ ಬರ್ತಾಯಿರಿಲ್ಲ ಆಮೇಲೆ ಎಲ್ಲ ಕೇಳಿ ಇವಾಗ ನೋಡೋ ಬಸ್ಸಾರು ಮಾಡ್ತೀವಿ ಮಸ್ಸೊಪ್ಪು ಮಾಡ್ತೀವಿ ಮುದ್ದೆ ಮಾಡ್ತೀವಿ ಇಡ್ಲಿ ಮಾಡ್ತೀವಿ ದೋಸೆ ಮಾಡ್ತೀವಿ ಮಸಾಲೆ ದೋಸೆ ಮಾಡ್ತೀವಿ ಉಪ್ಪಿಟ್ಟು ಮಾಡ್ತಿರಿ ಎಲ್ಲ ಇದು ಮಾಡ್ತೀವಿ ಇವಾಗ ಚಿಕನ್ನಲ್ಲಿಗೆ ಚಿಕನ್ನು ಏನಾದರೆ ಪದಾರ್ಥ ಅದೆಲ್ಲ ಮಾಡ್ತೀವಿ ಮುಂದೆ ಏನು ಬರ್ತಾಯಿರಿಲ್ಲ ಜಾಸ್ತಿ ಭಯ ಬರ್ತಾಯಿತ್ತು ಇವಾಗೆಲ್ಲ ಕಲಿತ್ಕೊಂಡಿದ್ದಿವಿ ಅವ್ರ್ನ ಕೇಳಿ ಕೇಳಿ ಎಲ್ಲ ಮಾಡ್ತೀವಿ ಮಾಡಿದೇನ ಸಾರಿನಲ್ಲು ಎಲ್ಲ ಕಿ ಕಿಚಡಿ ಮಾಡಿದರೆ ಅದೂ ಇದು ಏನು ಬರ್ತಾಯಿರಿಲ್ಲ ನಮಗೆ ಎಲ್ಲ ಅವಾಗ ಆ ಕಾಲದಾಗೆ ಎಲ್ಲ ಕೇಳಿ ಕೇಳಿ ಮಾಡ್ತಾಯಿದ್ರು ಜಾಸ್ತಿ ಭಯ ಬತ್ತಾಯಿತ್ತು ಇವಾಗ್ಮಾಡಿದರೆ ಎಲ್ಲ ಇದು ಮಾಡ್ತೀವಿ ಇನ್ನು ಬೇಕಾಗಿದ್ರೆ ಇನ್ನು ಬಿರಿಯಾನಿನಗೇನು ಮಟನ್ನಿನಾಗೇನು ಮಾಡ್ತೀವಿ ಚಿಕನ್ನಲ್ಲಿ ಮಾಡ್ತೀವಿ ಮೀನುದಲ್ಲಿ ಮಾಡ್ತೀರಿ ಮೀನು ಪ್ರೈ ಮಾಡ್ತೀವಿ ಕಬಾಬು ಮಾಡ್ತೀವಿ ಚಿಕನ್ನಿನಲ್ಲಿ ಕಬಾಬು ಮಾಡ್ತೀವಿ ಎಲ್ಲ ಇವಾಗರಷ್ಟಟು ಕಲಿತ್ಕೊಂಡಿದ್ದಿವಿ ಇವಾಗ ಜಾಸ್ತಿ ಸಾಂಬರು ಮಾಡಕ್ಕು ಇದು ಮಾಡಕ್ಕೆ ಇದಾಗುತ್ತೆ ಇನ್ನು ಅಷ್ಟು ಇನ್ನೇನು ಮಾಡೋದ್ಬೇಕಂದರೆ ಬಸ್ಸಾರು ಮಾಡಿದ್ರೆ ಹಿಂಗೆ ಬೀನ್ಸು ಕ್ಯಾರೆಟು ಎಲ್ಲ ಹಾಕಿ ಅದು ಮಾಡ್ತೀವಿ ಕಾ ಮಸಾಲೆ ಇಕ್ಕಿ ಸಾರು ಮಾಡ್ತೀವಿ ತರಕಾರಿ ವೆಜಿಟೇಬಲ್ ತರಕಾರಿ ಪ ಇದು ಮಾಡ್ತೀವಿ ಕಿಚಡಿ ಮಾಡ್ತೀವಿ ವೆಜಿಟೇಬಲ್ಲು ಮಾಡ್ತೀವಿ ಪಲ್ಯ ಮಾಡ್ತೀವಿ ಆಲೂಗಡ್ಡೆ ಪಲ್ಯ ಮಾಡ್ರು ಮಾಡ್ತೀವಿ ಬೀಟ್ರೊಟ್ ಪಲ್ಯ ಆದರೆ ಅದೂ ಮಾಡ್ತೀವಿ ಎಲ್ಲ ಪಲ್ಯಗಳ್ನು ಮಾಡ್ತೀವಿ ಆಲೂಗಡ್ಡೆನಾಗೆ ಮಾಡ್ತೀವಿ ಎಲ್ಲ ಪದಾರ್ಥ ಇವಾಗಾರು ಅಷ್ಟು ಬರುತ್ತೆ ಮಾಡಕ್ಕೆ ಇನ್ನು ಬರಬೇಕಂದ್ರೆ ಕಲಿತ್ಕೊನ್ಬೇಕು ಅಷ್ಟೊಂದು ಬರುತ್ತೆ ಮಾಡಕ್ಕೆ ಇನ್ನೇನುಬೇಕನ್ಬೇಕಂದ್ರೆ ಇನ್ನು ಕೇಸ್ರಿಭಾತು ಮಾಡ್ತೀವಿ ಕೇಸ್ರಿಭಾತು ಅದು ಕಲಿತ್ಕೊಂಡಿದಿವಿ ಅದು ಮಾಡ್ತೀವಿ ಚಿತ್ರಾನ್ನನೆಗೇನೆ ಎರಡೆರಡು ಥರ ಮಾಡ್ತೀವಿ ಇನ್ನು ಇನ್ನೇನು ಇನ್ನೇನು ಮಾಡೋದು ಅಂದರೆ ಅದು ತರಕಾರಿ ಹಾಕಿ ಅದು ಮಸಾಲಿಕ್ಕಿ ಅದು ಸಾರು ಮಾಡ್ತೀವಿ ಇನ್ನು ಉಪ್ಪಿಟ್ಟು ಮಾಡಿದರೆ ತರಕಾರಿ ಹಾಕಿ ಉಪ್ಪಿಟ್ಟು ಮಾಡ್ತೀವಿ ಉಪ್ಪಿಟ್ಟಿನಾಗೆನೆ ತರಕಾರಿ ಹಾಕ್ತಿವಿ ವೆಜಿಟೇಬಲ್ಲು ಹಾಕಿ ಮಾಡ್ತೀವಿ ಆಮ್ಯಾಕೆ ಇದು ಇನ್ನು ತ ಇನ್ನು ಏನು ಮಾಡೋದಂದ್ರೆ ಅಷ್ಟೇ ಇನ್ನೊಂದು ಮಾಡಿದರೆ ಇನ್ನು ಬಸ್ಸಾರಿನಾಗೆ ಒಂದು ಎರಡು ಮೂರು ಥರ ಬರುತ್ತೆ ಅದು ಒಂದೇ ಥರ ಬರಲ್ಲ ಎರಡು ಮೂರು ಥರ ಬರುತ್ತೆ ಅದು ಎಲ್ಲ ಅದು ಮಾಡ್ತೀವಿ ಏನೇನು ಥರ ಬರುತ್ತೆ ಅದೆಲ್ಲ ಮಾಡ್ತೀವಿ ಇವಾಗಾರು ಅಷ್ಟು ಇದಾಗ್ತಾಯಿಲ್ಲ ಅಷ್ಟೇನು ಮಾಡೋದು